ಹಲೋ ಹೌದು ರೀ ತಾವು ಯಾರು ಹೌದು ಏನು ಬೇಕಾಗಿತ್ತು ರೀ

ಹಂಗಲ್ಲ ರೀ ಇವಾಗ ಹಬ್ಬಗುಳ್ ಇದ್ದಾವೆ ಹಬ್ಬ ಟೈಮ್ನಲ್ಲಿ ಕಮ್ಮಿ ಹೆಂಗ್ ಹಾಕಿ ಕೊಟ್ಟಿರಿ ನೀವು ಜಾಸ್ತಿ ಅಂದರೆ ಎಷ್ಟು ಕೆ ಜಿದು ತರ್ಸಿದ್ದೀರಾ ಏನು ಏನು ಫ್ಲವರ್ಸ್ ತಗೊಂತೀರಾ ಅವು ಹೇಳಿದರೆ ನಾ ಅದ್ರ್ದು ಅಮೌಂಟ್ ಅದ್ರ ಅಮೌಂಟ್ ಒಂದು ಹೇಳ್ತಿನಿ ನಾನು ನಿಮಗೆ ಓಕೆ ಅಂದರೆ ನಾ ಮುಂದೆ ಮುಂದಕ್ಕೆ ಹೋಗೋಣ ಅಂತೆ ಇಲ್ಲ ಓಕೆ ಆಗಲಿಲ್ಲ ಅಂತಂದರೆ ಆ ರೇಟ್ಗುಳಿಗೆ ನಾವು ನಿಮ್ಮತ್ತಿರ ಬಿಸಿನೆಸ್ ಮಾಡಕೆ ಆಗೋಲ್ಲ ಯಾಕೆಂದ್ರೆ ನೀವು ರೆಗ್ಯುಲರ್ ಕಸ್ಟಮರ್ಸು ಅಂತ ನಾನು ಇಷ್ಟು ಒಂದು ಹೇಳಿದ್ದಕ್ಕೆ ಒಪ್ತಾ ಇದ್ದೀನಿ ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲ ಅಂದರೆ ಏನು ನಾನು ಇದ್ಕೆ ಒಪ್ತಾ ಇದ್ದಿಲ್ಲ ಹಾಂ ಹಾಂ ಮತ್ತೆ ನಿಮಗೆ ಏನೇನೋ ಫ್ಲವರ್ಸ್ ಬೇಕು ಹೇಳಿ ರೀ ಆ ರೇಟ್ ಹೇಳ್ತೀನಿ ನಾನು ತಡಿರಿ ತಡೀರಿ ಮಲ್ಲಿಗೆ ಹೂವು ಐದು ಕೆ ಜಿ ಐದು ಇಂಟು ಇನ್ನೂರು ಸಾವಿರ ರೂಪಾಯಿ ಆಗುತ್ತೆ ಕನಕಾಂಬ್ರಾ ಐದು ಕೆ ಜಿ ಬೇಕು ಅದು ಕೂಡ ಐದು ಕೆ ಜಿ ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ಆಯಿತು ಟೋಟಲ್ ಹ್ಞೂ ಅಲ್ಲ ರೀ ಅಡ್ಜಸ್ಟ್ ಮಾಡ್ಕೋಳ್ಳೋದಲ್ಲ ಇವಕ್ಕೆಲ್ಲಾ ಸೇರಿ ಟೋಟಲು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹ್ಞೂ ಹ್ಞೂ ಮತ್ತೆ ನಿಮಗೆ ಓಕೆ ಅಂತಂದರೆ ಏನು ಕನ್ಸೆಶನ್ ಟು ಪರ್ಸೆಂಟ್ ಕಮ್ಮಿ ಅದ್ರ್ಕಿನ ಒಂದು ಒಂಬತು ಸಾವಿರಕ್ಕೆ ಕೊಡ್ತಿನಿ ನೋಡಿರಿ ನಿಮ್ಗೆ ಇಷ್ಟ ಆಗಿದ್ದ ಪಕ್ಷದಲ್ಲಿ ಹೇಳಿ ರೀ ಆರ್ಡರ್ ಮಾಡಿರಿ ಅದ್ಕೆ ಅಡ್ವಾನ್ಸ್ ಕೊಡಿರಿ ಹಾಂ

ಆಯ್ತು ಆಯ್ತು ಬನ್ನಿರಿ ನಿಮ್ಮ ಶಾಪ್ ಹತ್ತಿರ ಬನ್ನಿರಿ ಮಾತಾಡಿದ ಮೇಲೆ ನಾನು ಕೊಡ್ತಿನಿ ಓಕೆ